ಹಾಂ ನಮಸ್ತೆ ಹೇಳಿ ಯಾರು ಮಾತಾಡ್ತಾ ಇರೋದು ಹೇಳಿ ಕಾಲೇಜಿಗಾ ಈ ವರ್ಷ ಹತ್ತನೇ ತರಗತಿ ಮುಗಿಸಿದ್ದಾರೆ ನಿಮ್ಮ ಮಗನ ಇದು ಅಂಕಗಳೆಷ್ಟು ಎಷ್ಟಿದ್ದಾವೆ ನಾಲ್ನೂರು ಇದೆಯಾ ಅವನು ಯಾವ ವಿಷಯ ಆಧಾರಿತ ಪಠ್ಯ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಕನ್ನಡಾನ ಅಂದರೆ ಯಾವುದು ಈಗ ಯಾವುದು ಎಚ್ ಇ ಪಿ ಎಸ್ಸು ಅಥವಾ ಇದು ಸಾರಿ ಕಾಮರ್ಸು ಸೈನ್ಸು ಯಾವುದು ತೊಗೋಬೇಕು ಅಂತ ಅನ್ಕೊಂಡಿದ್ದಾರೆ ಕಾಮರ್ಸಾ ನೋಡಮ್ಮ ಕಾಮರ್ಸು ಬಂದುಬಿಟ್ಟು ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಫೀಸ್ ಆಗುತ್ತೆ ಅದು ನಮ್ಮ ಫೀಸಲ್ಲ ಆಯಿತಮ್ಮ ಕಮ್ಮಿ ಮಾಡೋಣಂತೆ ಅದು ಹಾಂ ಒಳ್ಳೆದೇ ನೀವು ಬಂದಿರೋದು ಒಳ್ಳೆದೇ ಆಯಿತು ಇಲ್ಲಪ್ಪ ಅದು ಬಂದುಬಿಟ್ಟು ಟ್ಯೂಷನ್ ಫೀಸ್ ಅಂತೇಳಿ ನಾವು ಎಲ್ಲ ಇಲ್ಲಿ ಶಿಕ್ಷಕರು ಏನು ಕೆಲಸ ಮಾಡ್ತಾರಲ್ಲ ಅವ್ರ್ಗೆಲ್ಲರಿಗೂ ನಾವು ತಿಂಗಳಿಗೆ ಸಂಬಳ ಕೊಡಬೇಕು ಹಾಗಾಗಿ ಅದು ಟ್ಯೂಷನ್ ಫೀಸ್ ಅಂತ ಮೆನ್ಷನ್ ಆಯಿತು ಬನ್ನಿ ಬನ್ನಿ ಕಡಿಮೆ ಮಾಡಿ ನಾವು ಅಡ್ಮಿಷನ್ ಮಾಡ್ಕೊತೀವಿ ಬನ್ನಿ ಇವತ್ತೇ ಬನ್ನಿ ಇವತ್ತೇ ಬನ್ನಿ ಕಡಿಮೆ ಮಾಡೋಣ ಬನ್ನಿ ಕಡಿಮೆ ಮಾಡ್ಕೊಡ್ತೀವಿ ಧನ್ಯವಾದ ಮಾ